ದೊನ್ನೆ ಬಿರಿಯಾನಿ ರೆಸ್ಟೊರೆಂಟಾ ಹಾಂ ಹಾಂ ಸರ್ ನಾವು ಅದೇ ಸಿಂಚನ ಅಂತ ಹಾಂ ಆಂ ಮೊನ್ನೆ ತಾನೇ ಬಂದು ಹೋಗಿದ್ವಲ್ಲ ಹಾಂ ಹಾಂ ಹಾಂ ಅಂದರೆ ಸ್ವಲ್ಪ ಆರ್ಡರ್ ಇತ್ತು ತೊಗೋತೀರಾ ಅಂತ ಫೋನ್ ಮಾಡಿದೆ ಮನೆಗೆ ಹಾಂ ಮನೆಗೆ ಗೆಸ್ಟ್ ಬಂದಿದ್ದರು ಅಂದರೆ ನನಗೆ ಫುಡ್ ಐಟಮ್ ಏನೂ ಬೇಡ ಸ್ಪೈಸಿಯಾಗಿ ಏನಾದರು ಇದೆಯಾ ಅಂತ ಹಾಂ ಹಾಂ ಏನೇನಿದೆ ಹಾಂ ನಾನ್ವೆಜ್ಜಲ್ಲಿ ತೊಗೋತೀನಿ ಹಾಂ ಹಾಂ ಹಾಂ ಆಮ್ಲೇಟ್ ಇದೆಯಾ ಹಾಂ ಟೂ ಪ್ಲೇಟು ಆಮ್ಲೇಟು ಹಾಂ ಹಾಂ ಹಾಂ ಮೊಟ್ಟ ಮಟನ್ದು ಫ್ರೆಶ್ ಇದೆಯಾ ಹಾಂ ಹೌದಾ ಅದ್ರಲ್ಲಿ ವೆರೈಟೀಸ್ ಏನಿದೆ ಏನೇನಿದೆ ಹ್ಞೂ ಹಾಂ ಹಾಂ

ಹಾಂ ಹೌದಾ ಮಟನ್ ಗ್ರೇವಿ ಇಲ್ಲವಾ

ಹಾಂ ಹಾಂ ಹೌದಾ ಹಾಂ ಅದೇ ಅಮೌಂಟ್ ಎಲ್ಲ ಎಷ್ಟಾಗುತ್ತೆ ಆಮ್ಲೆಟ್ ಅನ್ ಮತ್ತು ಮಟನ್ ಗ್ರೇವಿಗೆಲ್ಲ ಅದೇ ಒಂದು ಫೋರ್ ಮೆಂಬರ್ಸಿಗೆ ಬೇಕಿತ್ತು

ಹಾಂ ಹೌದಾ ಅಂದ್ರೆ ಟೋಟಲ್ ಎಲ್ಲ ಎಷ್ಟಾಗ್ಬೋದು ಮ್ಯಾಮ್

ಹೌದಾ ಹಾಂ ಸರಿ ಮ್ಯಾಮ್ ನಿಮ್ಮ ಅವ್ರ ಕೈಲ್ಲಿ ಕೊಟ್ಟು ಕಳಿಸಿ ನಾನು ಪೇ ಮಾಡ್ತೀನಂತೆ ಹ್ಞೂ ಹಾಂ ಹಾಂ ಅಂದರೆ ಲೇಟ್ ಆಗುತ್ತಾ ಏನಾದರು ಹೌದಾ ಹಾಂ ಹಾಂ ಸರಿ ಆಯಿತು ಹಾಂ ಸರಿ ಹಾಂ ಇಲ್ಲ ಇಲ್ಲ ಹಾಂ ಹಾಂ ಸರಿ ತ್ಯಾಂಕ್ ಹಾಂ ತ್ಯಾಂಕ್ ಯು ಹಾಂ